ಈಗ ನಮ್ಮ ಭಾಗದಲ್ಲಿ ಉನ್ನತ ಶಿಕ್ಷಣ ಮತ್ತು ಕಾಲೇಜು ಅಂತ ಹೇಳಿದರೆ ನಿಜಕ್ಕೂ ಕೂಡ ಇದೊಂದು ವಿಪರ್ಯಾಸ ಯಾಕಪ್ಪ ಅಂತ ಹೇಳಿದರೆ ನಮ್ಮಲ್ಲಿ ಶಿಕ್ಷಣ ಅನ್ನುವಂಥದ್ದು ತುಂಬ ಹಿಂದುಳಿದಿರುವಂಥ ವಿಷಯ ನಾವೆಲ್ಲರು ಕೂಡ ನಮ್ಮಲ್ಲಿ ಹೊಲ ಗದ್ದೆ ಕೆಲಸಗಳಲ್ಲೇ ಜಾಸ್ತಿ ಮಕ್ಕಳು ಕೆಲಸ ಮಾಡೋದರಿಂದ ಅವ್ರು ಉನ್ನತ ಶಿಕ್ಷಣ ಮತ್ತು ಕಾಲೇಜುಗಳಲ್ಲಿ ಹೋಗಿ ಕಲಿವಂಥದ್ದು ಭಾಳಷ್ಟು ವಿರಳ ಅದ್ಯಗಿ ಕೂಡ ಸಾಕಷ್ಟು ಜನ ಶಿಕ್ಷಣ ಮತ್ತು ಕಾಲೇಜು ಅಂತ ಹೇಳಿದರೆ ಹತ್ತನೇ ತರಗತಿ ಅವ್ರ್ಗು ಕೂಡ ಎಲ್ಲರ್ಗು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಸಮಾನ ಶಿಕ್ಷಣ ಅನ್ನುವಂಥದ್ದನ್ನ ನಮ್ಮ ದೇಶದಲ್ಲಿ ರೂಢಿಯಲ್ಲಿದೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ರೂಢಿಯಲ್ಲಿದೆ ಇನ್ನ ಕಾಲೇಜಿಗೆ ಹೋದಂಥ ಸಂದರ್ಭ್ದಲ್ಲಿ ಅತಿ ಹೆಚ್ಚು ಮಕ್ಕಳು ಆಯ್ಕೆ ಮಾಡಿಕೊಳ್ಳುವಂಥ ವಿಷಯ ಯಾವ್ದು ಅಂತೇಳಿದರೆ ಕಲಾ ವಿಭಾಗ ಯಾಕೆ ಅಂತೇಳಿದರೆ ಕಲಾ ವಿಭಾಗ ಸುಲಭ ಅಂತ್ಹೇಳಿ ಅವರ ಮನಸ್ಸಿನಲ್ಲಿ ಇರತ್ತೆ ಯಾಕಂತೇಳಿದರೆ ಕಲಾ ವಿಭಾಗ ಅಂತೇಳಿದ್ರೆ ಅದರಲ್ಲಿ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಇತಿಹಾಸ ಪ ಭುಗೋಳಶಾಸ್ತ್ರ ರಾಜ್ಯಶಾಸ್ತ್ರದ ಈ ಥರದ ವಿಷಯಗಳು ಅಂದರೆ ನಮ್ಮ ಮಾನವಿಕ ವಿಷಯಗಳು ಅದ್ರಲಿರ್ತವೆ ಅಂದರೆ ನಮ್ಮ ಜೀವನಕ್ಕೆ ಹತ್ತಿರವಾಗಿರುವಂಥ ವಿಷಯಗಳು ಅಲ್ಲಿರೋದರಿಂದ ಅವರಿಗೆ ಅದು ಸುಲಭ ಅಂತ ಅನ್ಸ್ಬೌದು ಇನ್ನ ಸ್ವಲ್ಪ ಜಾಸ್ತಿ ಅಂತೇಳಿದರೆ ಕಾಮರ್ಸಿಗೆ ಹೋಗ್ತಾರೆ ವಾಣಿಜ್ಯ ಅಂತ್ಹೇಳಿ ಅಂದರೆ ಯಾರಿಗಾದ್ರು ಬಿಸಿನೆಸ್ ಮಾಡಲಿಕ್ಕೆ ವ್ಯಾಪಾರ ವ್ಯವಹಾರ ಕೈಗಾರಿಕೆ ಇಂತಹ ಒಂದು ಕ್ಷೇತ್ರಗಳಲ್ಲಿ ಎನಾದರು ಆಸಕ್ತಿ ಇತ್ಪ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ ವಾಣಿಜ್ಯ ವಿಭಾಗವನ್ನ ಆಯ್ಕೆ ಮಾಡ್ಕಳ್ತಾರೆ ಇದು ವಿಜ್ಞಾನವನ್ನ ಭಾಳಷ್ಟು ಕಡಿಮೆ ಮಕ್ಳು ವಿಜ್ಞಾನವನ್ನ ಆಯ್ಕೆ ಮಾಡ್ಕೊಳ್ತಾರೆ ಯಾಕೆ ಅಂತ್ಹೇಳ್ದ್ರೆ ಮೊದಲ್ನಿಂದಾನು ಗಣಿತ ವಿಜ್ಞಾನ ಅಂತ ಅಂದರೆ ಅದು ಭಾಳಷ್ಟು ಕಠಿಣ ಅಂತ್ಹೇಳಿ ಅವ್ರ ಮನಸಿನಲ್ಲಿ ಪ್ರತಿಬಿಂಬವಾಗ್ಬಿಟ್ರತೈತಿ ಈ ಹಿನ್ನಲೆಯಲ್ಲಿ ಭಾಳಷ್ಟು ಕಡಿಮೆ ಜನ ವಿದ್ಯಾರ್ಥಿಗಳು ವಿಜ್ಞಾನವನ್ನ ಆರಿಸ್ಕೊಳ್ತಾರೆ ಆರಿಸ್ಕೊಂಡ್ರು ಕೂಡ ಅವ್ರು ಮುಂದೆ ದ್ವಿತೀಯ ಪಿ ಯು ಸಿ ಆದ ನಂತರ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಅದರಲ್ಲಿ ಫೇಲ್ ಆಗ್ತಾರೆ ವ ಅನುತ್ತೀರ್ಣರಾಗ್ತಾರೆ ಆ ನಂತರ ಅವ್ರು ಮತ್ತೆ ಆರ್ಟ್ಸ್ ಕಡೆ ಕಲಾ ವಿಭಾಗದ ಕಡೆ ಹೊರಳ್ತಾರೆ ಇನ್ನ ನರಸಿಂಗ್ ಕೋರ್ಸ್ಗಳು ಅಂತ ಹೇಳಿದರೆ ನರ್ಸಿಂಗ್ ಕೋರ್ಸ್ಗಳನ್ನ ಯಾರು ವೈದ್ಯಕೀಯ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆನೋ ಅಂದರೆ ಈಗ ಪಿ ಯು ಸಿಯಲ್ಲಿ ಅವರು ವಿಜ್ಞಾನ ವಿಭಾಗವನ್ನ ಆಯ್ಕೆ ಮಾಡಿಕೊಳ್ತಾರೆ ಅವ್ರ ಗುರಿ ಏನಪ್ಪ ಅಂತ ಹೇಳಿದ್ರೆ ಎಮ್ ಬಿ ಬಿ ಎಸ್ ಮಾಡುವಂಥದ್ದು ಆಗಿರ್ಬೌದು ಬಿ ಎಮ್ ಎಸ್ ಮಾಡುವಂಥದ್ದು ಆಗಿರ್ಬೌದು ಇವುಗಳು ಇರ್ತವೆ ಅಲ್ಲೇ ಒಂದು ನೀಟ್ ಪರೀಕ್ಷೆ ಅಂತ್ಹೇಳಿ ಅವರು ನಡೆಸ್ತಾರೆ ಆ ನೀಟ್ ಪರೀಕ್ಷದೊಳಗಾ ಒಳ್ಳೆಯ ರ್ಯಾಂಕಿಂಗ್ ಬರಲಿಲ್ಲ ಅಂತೇಳಿದರೆ ಅವರಿಗೆ ಮೆಡಿಕಲ್ ಸೀಟ್ ಸಿಗೋದಿಲ್ಲ ಆ ನಂತರ ಅವ್ರು ಏನು ಮಾಡತಾರಪ್ಪ ಅಂತೇಳಿದರೆ ನರ್ಸಿಂಗ್ ವಿಭಾಗವನ್ನ ಆಯ್ಕೆ ಮಾಡಿಕೊಳ್ತಾರೆ ಇನ್ನ ಯಾರಿಗೆ ಸ್ವಲ್ಪ ವಿದ್ಯುತ್ ಆಗಿರ್ಬೌದು ಈ ಥರ ಒಂದಷ್ಟು ಟೆಕ್ನಾಲಜಿ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಇದೆ ಅಂತ ಮಕ್ಳು ಏನು ಮಾಡ್ತಾರೆ ಅಂತೇಳಿದರೆ ಐ ಟಿ ಐಯನ್ನ ಆಯ್ಕೆ ಮಾಡಿಕೋಳ್ತಾರೆ ಇನ್ನ ಅಗ್ರಿಕಲ್ಚರ್ ಅಂತ ಹೇಳಿದರೆ ಪಿ ಯು ಸಿಯಲ್ಲಿ ಸೈನ್ಸ್ ಮಾಡಿರ್ತಕ್ಕಂಥವ್ರು ವಿದ್ಯಾರ್ಥಿಗಳು ಮೆಡಿಕಲ್ ಸಿಗದೇ ಇರುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅಗ್ರಿಕಲ್ಚರನ್ನ ಆಯ್ಕೆ ಮಾಡಿಕೋಳ್ತಾರೆ ಕೆಲವೊಬ್ರು ಇಷ್ಟಪಟ್ಟು ಕೂಡ ಕೃಷಿಯನ್ನ ಕೃಷಿ ಅಂದರೆ ರೈತ್ರ ಮಕ್ಕಳು ನಾ ಕೃಷಿಯಲ್ಲಿ ಕೃಷಿ ವಿಭಾಗದಲ್ಲಿ ಏನಾದರು ಒಂದು ಸಂಶೋಧನೆ ಮಾಡುವಂಥ ಆಸಕ್ತಿ ಇದ್ದಂಥ ಮಕ್ಕಳು ಕೂಡ ಏನು ಮಾಡ್ತಾರಂತೇಳಿದರೆ ಅಗ್ರಿಕಲ್ಚರನ್ನ ತೆಗೆದುಕೊಳ್ತಾರೆ ಇನ್ನು ಇಂಜೀನಿಯರಿಂಗ್ನ ನೋಡದ್ರೆ ನೀವು ಸಾಕಷ್ಟು ಇವತ್ತು ಕರ್ನಾಟಕದಲ್ಲಿ ಆರ್ಟ್ಸ್ ಬಿಟ್ಟರೆ ಅಂದರೆ ಕಲಾ ವಿಭಾಗ ಬಿಟ್ಟರೆ ಕಲಾ ವಿಭಾಗ ಬಿಟ್ಟರೆ ಅತೀ ಹೆಚ್ಚು ಮಕ್ಕಳು ಅಯ್ ಆಯ್ಕೆ ಮಾಡಿಕೊಳ್ಳೋದು ಯಾವ್ದಪ್ಪ ಅಂದರೆ ಇಂಜೀನಿಯರಿಂಗ್ ಯಾಕಂತಂದರೆ ಅದಕ್ಕೆ ಅದ್ರಲ್ಲಿ ಉದ್ಯೋಗ ಅವಕಾಶಗಳು ಸಾಕಷ್ಟು ಇರ್ತವೆ ಯಾರು ಕೂಡ ಸಂಬಳ ಕಡಿಮೆ ಆದರೂ ಕೂಡ ಪರ್ವಾಗಿಲ್ಲ ಅವರಿಗೆ ಅತೀ ಬೇಗ ಜಾಬ್ ಸಿಗೋದೆಲ್ಲಿಂದಪ್ಪ ಅಂತ ಹೇಳಿದರೆ ಇಂಜೀನಿಯರಿಂಗ್ ಮಾಡೋದರಿಂದ ಹಾಗಾಗಿ ಎಲೆಕ್ಟ್ರಿಕಲ್ ಇಂಜೀನಿಯರಿಂಗು ಇಲೆಕ್ಟ್ರಾನಿಕ್ ಇಂಜೀನಿಯರಿಂಗು ಆಟೋಮೊಬೈಲ್ ಇಂಜೀನಿಯರಿಂಗು ಸಿವಿಲ್ ಇಂಜೀನಿಯರಿಂಗು ಕಂಪ್ಯೂಟರ್ ಇಂಜೀನಿಯರಿಂಗು ಈ ಥರದ್ದು ಹಲವಾರು ವಿಭಾಗಳಿದ್ದಾವೆ ಇಂಜೀನಿಯರಲ್ಲಿ ಅವುಗಳನ್ನ ಮಕ್ಕಳು ಆಯ್ಕೆ ಮಾಡಿಕಳ್ತಾರೆ ಇನ್ನ ಮೆಡಿಕಲ್ ನಾ ಆಗಲೇ ಹೇಳ್ದಂಗೆ ಮೆಡಿಕಲ್ ಅನ್ನುವಂಥದ್ದು ಒಂದು ಗಗನ ಕುಸುಮವಾಗಿರ್ತಕ್ಕಂಥ ವಿಷಯ ಆಗೈತಿ ಯಾಕಪ್ಪ ಅಂತೇಳಿದರೆ ನೀಟಲ್ಲಿ ಅತೀ ಹೆಚ್ಚು ರ್ಯಾಂಕ್ ಪಡೆದಂತಹ ಮಕ್ಳಿಗ್ ಮಾತ್ರ ಈ ಒಂದು ಮೆಡಿಕಲ್ ಶೀಟ್ ಸಿಗತ್ತೆ ಸಾಕಷ್ಟು ಜನ್ ಮಕ್ಳಿಗೆ ನಾನು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕಂತೇಳಿ ಅವರಿಗೆ ಆಸೆ ಇರತ್ತೆ ಅಕಾಂಕ್ಷೆ ಇರತ್ತೆ ಆದರೆ ಅವರ ಒಂದು ಅಂಕಗಳಿಕೆಯಲ್ಲಿ ವ್ಯತ್ಯಾಸ ಆಗೋದರಿಂದ ಅವರಿಗೆ ಆ ಒಂದು ಹುದ್ದೆ ಲಭಿಸೋದು ತುಂಬ ಕಷ್ಟ ಆಗತ್ತೆ ಇನ್ನು ಕಲಾ ವಿಭಾಗದ ಸಾಕು ಒಂದು ನೂರು ಜನ ಕಲಾ ವಿಭಾಗದಲ್ಲಿ ಓದಿದ್ದಾರೆ ಅಂತೇಳ್ದ್ರೆ ತೊಂಬತ್ತು ಜನ ಮಾಡೋ ಅಂತ ಕೋರ್ಸ್ ಯಾವ್ದಪ್ಪ ಅಂತೇಳಿದರೆ ಬಿ ಎಡ್ ಅಥ್ವ ಎಮ್ ಎಡ್ ಯಾಕಂತೇಳಿದರೆ ಬಿ ಎಡ್ ಮಾಡೋದರಿಂದ ಸಾಕಷ್ಟು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಶಿಕ್ಷಕರಾಗಿ ಸೇವೆಸಲ್ಲಿಸುವಂತಹ ಒಂದು ಅವಕಾಶಗಳು ಭಾಳಷ್ಟು ಇರೋದರಿಂದ ಭಾಳಷ್ಟು ಜನ ಏನು ಮಾಡ್ತಾರೆ ಬಿ ಎಡ್ ಮಾಡಲಿಕ್ಕೆ ಮತ್ತೆ ಎಮ್ ಎಡ್ ಮಾಡಲಿಕ್ಕೆ ಹೋಗ್ತಾರೆ ಇನ್ನು ಬೇರೆ ಯಾವುದೇ ನಿರ್ಧಿಷ್ಟ ಕೋರ್ಸ್ಗಳಂತೇಳಿದರೆ ಈಗ ಪತ್ರಿಕೋದ್ಯಮ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ ಬೆ ಅತೀ ಬೇಗನೆ ಒಂದು ನಮ್ಮ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನುದ್ರಲ್ಲು ಕೂಡ ಹಾಕ್ಬೌದು ಆ ಥರ ಇದೆ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಅಂತೇಳಿದೆ ಆಮೇಲೆ ತೋಟಗಾರಿಕೆ ಇದೆ ಈ ಥರದ್ ಹತ್ತು ಹಲವು ಕ್ಷೇತ್ರಗಳಿದವೆ ಮಕ್ಳಿಗೆ ಓದಲ್ಲಿಕ್ಕೆ ಆದರೆ ಸಾಕಷ್ಟು ಜನ ಏನು ಮಾಡ್ತಾ ಇದಾರಂತೇಳ್ದ್ರೆ ಕಲಾ ವಿಭಾಗವನ್ನ ಆಯ್ಕೆ ಮಾಡ್ಕೊಳ್ತಾರೆ ಕಲಾ ವಿಭಾಗವನ್ನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲೇನು ತಪ್ಪಿಲ್ಲ ಆದರೆ ಆ ವಿಭಾಗವನ್ ಆಯ್ಕೆ ಮಾಡ್ಕೊಂಡು ಆ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆಗಳಾಗ್ಬೇಕು ಯಾಕಂದರೆ ಇವತ್ತು ಶಿಕ್ಷಣದ ಉದ್ದೇಶ ಏನಪ್ಪ ಅಂತೇಳ್ದ್ರೆ ಅವು ಮಗು ತನ್ನನ್ನ ತಾನು ಅರ್ಥ ಮಾಡಿಕೊಳ್ಳೋದರ ಜೊತೆಗೆ ತಾನು ಅಭ್ಯಾಸ ಮಾಡಿದಂತಹ ವಿಷಯಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂಶೋಧನೆಯನ್ನ ಮಾಡೋವಂಥದ್ದು ಹೊಸದನ್ನ ಕಂಡುಹಿಡಿಯುವಂಥದ್ದು ಹೊಸದನ್ನ ಜಗತ್ತಿಗೆ ಪರಿಚಯಿಸೋವಂಥದ್ದು ಆಗಿರ್ತೈತಿ ಹಾಗಾಗಿ ಎಲ್ಲ ಮಕ್ಕಳು ಯಾವುದೇ ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳಿ ಅವ್ರು ಏನು ಮಾಡ್ಬೇಕಪ್ಪ ಅಂತೇಳಿದರೆ ತಮ್ಮದೇ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿಯನ್ನ ಬೆಳೆಸ್ಕೊಂಡು ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಂಡು ಸಂಶೋಧನಾ ಕ್ಷೇತ್ರಗಳನ್ನ ನಿರ್ಧರ್ಸ್ಕೊಂಡು ಸಂಶೋಧನೆಯನ್ನ ಮಾಡಬೇಕು